ಹಲೋ ಸರ್

ಹಾಂ ಸಲೂನ್ ಅಂಗ್ಡಿಯವ್ರ ಸರ್ ಕಟಿಂಗ್ ಎಲ್ಲ ಹೆಂಗಾಗಿದೆ ಸರ್ ಅದು

ಚೆನ್ನಾಗಿ ಮಾಡಿದ್ದಾರ ಸರ್ ಸರ್

ಚೆನ್ನಾಗಿ ಕಾಣಸ್ತಿದೆಯಾ ಸರ್ ಅದು ಹೌದಾ ಸರ್ ಸರ್ ಈಗ ಕೂದ್ಲಿಗೆ ಏನು ಸರ್ ಅವ್ರು ಎರಡು ವರ್ಷ ಆಯ್ತ ಅಂತ ಸರ್ ಮಾಡ್ತಾ ಇದ್ದೋರು ಚೆನ್ನಾಗಿ ಮಾಡ್ತಾರಲ್ಲ ಸರ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಸರ್ ಕೂದ್ಲಿಗೆ ಏನಾರು ಕಲರ್ ಗಿಲರ್ ಏನಾರು ಮಾಡಿಸಿದ್ರ ಸರ್ ಸರ್ ಕಲ್ಲರ್ ಹೋಗಿದೆಯಾ ಇದೆಯಾ ಸರ್ ಅದು ಚೆನ್ನಾಗಿದ್ಯಾ ಸರ್ ಎಲ್ಲ ಎಲ್ಲ ಹೆಸ್ರು ಹೇಳಿ ಸರ್ ಹೆಸ್ರು ಕೊಡಿ ಸರ್ ಅವರಿಗೆಲ್ಲ ಅವರು ಬಂದು ಮಾಡ್ಸ್ಕೊಳ್ಳಿ ಚೆನ್ನಾಗಿ

ಹಾಂ ಸರ್ ಎಲ್ಲರ್ನು ಅಲ್ಲೆ ಕಳಿಸ್ಬಿಡಿ ನಮ್ಮ ಅಂಗಡಿಗೆ ಕಳಿಸ್ಬಿಡಿ ನಮ್ಮ ಶಾಪಿಗೆ ಆಯ್ತು ಸರ್ ಅದು ನಿಮ್ಮ ಕಡೆಯಿಂದ ಹಿಂಗೆಲ್ಲ ಬಂದ್ರೆ ಹಿಂಗ್ ಕಡಿಮೆ ಮಾಡಿ ಕೊಡ್ತಿವಿ ಸರ್ ನಾವು ಕಡಿಮೆ ಮಾಡಿ ಕಟ್ಟಿಂಗ್ ಗಿಟಿಂಗ್ ಎಲ್ಲ ಚೆನ್ನಾಗಿ ಮಾಡಿ ಕಳಿಸ್ತೀವಿ ಸರ್ ಹೌದಾ ಸರ್ ದಾಡಿ ಸೆಟ್ಟಿಂಗ್ ಏನಾದ್ರು ಮಾಡಿಸಿದ್ರ ಸರ್

ಚೆನ್ನಾಗಿ ಮಾಡ್ಸೀರ ಸರ್ ಹಂಗಾರೆ ಹಾಂ ಸರಿ ಸರ್ ಸರಿ ಸರಿ